ಈಗ ಕನ್ನಡ ಭಾಷೆ ಮಾತಾಡು ಅಂದರೆ ಹಿಂದಿನ ಕಾಲ್ದಾಗೆಲ್ಲ ಕನ್ನಡ ಶಾಲೆಗಳು ಹೆಚ್ಚು ಸಾಕಷ್ಟ್ ಇರ್ತಾ ಇದ್ವು ಎಲ್ಲರು ಕನ್ನಡ ಶಾಲೆಗಳಲ್ಲೇ ಸೇರಿಸ್ತ ಇದ್ರು ಆಮೇಲೆ ಕನ್ನಡ ಬಿದ್ದು ಇನ್ನೂ ಒಂದು ಹೇಳಬೇಕು ಅಂತಂದರೆ ಒಂದನೇ ತರಗತಿಯಿಂದ ಎಸ್ಸಸಲ್ಸಿವರೆಗು ಕನ್ನಡ ಮಾಧ್ಯಮದಲ್ಲೇ ಓದಿದರೆ ಅವ್ರು ಇಡಿ ಒಂದು ಮದುವೆ ಮಾಡಿಕೊಟ್ಟರೆ ಆ ವ್ಯಕ್ತಿ ಅಂದ್ರು ಮೀನ್ಸ್ ಆ ವ್ಯಕ್ತಿಯಾಗಿರ್ಬೋದು ಅಥ್ವ ಹುಡ್ಗಿನೆ ಆಗಿರ್ಬೋದು ಮದುವೆ ಮಾಡಿಕೊಟ್ಟರೆ ಅವ್ರ ಮನೇಲಿ ಗಂಡನ ಮನೇಲಿ ಆಗ್ತಕ್ಕಂಥ ಕೆಲವು ವಿಚ ಆಚಾರ ವಿಚಾರಗಳನ್ನು ಪತ್ರದ ಮುಖಾಂತ್ರ ಕನ್ನಡದಲ್ಲೆ ಬರಿತ ಇದ್ಲು ಈಗ ಅವರು ಕೆಲವು ಇಂಗ್ಲೀಷ್ ಮೀಡಿಯಮಗೆ ಸೇರ್ಕೊಂಡಿರ್ತಕ್ಕಂಥೋರು ಈಗ ಈಗೆನ್ ಒಂದು ಪತ್ರವನ್ನು ಬರಿಯೋಕ್ಕೆ ಆಗೋಲ್ಲ ಯಾಕೆ ಅಂದರೆ ಅವ್ರು ಹೊಡೆದ್ರು ಅವ್ರು ಬಡಿದ್ರು ಆ ರೀತಿ ಆಯಿತು ಈ ರೀತಿ ಆಯಿತು ಅಂದಂದು ಕನ್ನಡದಲ್ಲಿ ಸಿಕ್ತಕ್ಕಂತಹ ಎಷ್ಟೋ ವರ್ಡ್ಗಳು ಎಷ್ಟೋ ಶಬ್ದಗಳು ಇಂಗ್ಲೀಷ್ ಅಲ್ಲಿ ಸಿಗೋಕ್ ಸಾಧ್ಯನೇ ಇಲ್ಲ ಇದು ಸತ್ಯವಾದ ಮಾತು ಹೋಗಲಿ ಇವ್ರ ಮನೇಲಿ ಅಪ್ಪ ಅಮ್ಮನಿಗೆ ಇಂಗ್ಲೀಷ್ ಬರೋಲ್ಲ ಅವ್ರು ಇಂಗ್ಲೀಷ್ ಕಲಿತಿದ್ರು ಕೂಡ ಅವ್ರು ಪತ್ರದಲ್ಲಿ ಬರೆದ್ರು ಕುಡಾನು ಇವ್ರಿಗೆ ಓದೋಕ್ಕೆ ಬರೋಲ್ಲ ಅಂದರೆ ಹಳ್ಳಿಗಳಲ್ಲಾಗಲಿ ಅಥ್ವ ಸಿಟಿಗಳಲ್ಲಾಗಲಿ ಎಷ್ಟೋ ಜನ ಅವಿದ್ಯಾವಂತರು ತಂದೆ ತಾಯಿಗಳು ಇದಾರೆ ಈ ಅದೆ ಒಂದು ಕನ್ನಡ ಮೀಡಿಯಮ್ನಲ್ಲಿ ಓದಿರ್ತಕ್ಕಂಥವ್ರ್ ಅಕ್ಕ ಪಕ್ಕದ ಮನೆಗಳಿಗೆ ಹೋಗಿ ಪತ್ರಗಳನ್ನು ತೋರಿಸ್ತಾ ಇದ್ರು ಈಗ ಪತ್ರಗಳೆ ಇಲ್ಲ ಪತ್ರಗಳು ಬರಿಯೋಲ್ಲ ಜನ ಫೋನ್ಗಳ್ ಬಂದಿದಾವೆ ಅದೆಲ್ಲ ಇತ್ತು ಕನ್ನಡದಲ್ಲಿ ಟೈಪಿಂಗ್ ಕೂಡ ಮಾಡೋಲ್ಲ ಜನ ಯಾಕೆ ಅಂತಂದರೆ ಕನ್ನಡವನ್ನ ಆದಷ್ಟು ಕಡಿಮೆ ಮಾಡ್ಕೋತ ಹೋಗ್ತಿದಾರೆ ಯಾಕೆ ಮಾಡ್ಕೊತ ಹೋಗ್ತಿದಾರೆ ಅಂದರೆ ಇಂಗ್ಲೀಷ್ ಮಾಧ್ಯಮಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತ ಇದಾರೆ ನಾ ನನ್ನ ಮಗ ಫಾರಿನ್ನಿಗೆ ಹೋದ ನನ್ನ ಮಕ್ಕಳು ಫಾರಿನ್ನಿಗೆ ಹೋಗಬೇಕು ಅಂತಕ್ಕಂಥ ಹುಚ್ಚು ಜನರಲ್ಲಿ ಬೆಳ್ಕೊಂಡು ಬಂದಿದೆ ಆ ಥರ ಬೆಳೆಯೋದ್ರಿಂದ ಏನಾಗ್ತದೆ ಇಂಗ್ಲೀಷಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತ ಇದಾರೆ ಆದರೆ ಕನ್ನಡದಲ್ಲಿ ಇರ್ತಕ್ಕಂತಹ ಎಷ್ಟೋ ಬುದ್ದಿವಂತಿಕೆ ಇಂಗ್ಲಿಷಲ್ಲಿ ಇಲ್ಲ ಯಾಕಂದ್ರೆ ಇಂಗ್ಲೀಷ್ನಲ್ಲಿ ಒಂದು ಸಿಸ್ಟಮ್ ಕಲಿಸಿರ್ತಾರೆ ನಾನು ಒಬ್ಬ ಶಿಕ್ಷಕಿ ಆಗಿದ್ದೆ ಮುಂಚಿತವಾಗೆ ಹೇಳ್ತಿನಿ ಏನಂತಂದರೆ ನರ್ಸರಿಯಿಂದ ಎಲ್ ಕೆ ಜಿಯಿಂದ ಯು ಕೆ ಜಿ ಏನು ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊದಲನೆದು ಹೇಳ್ಕೊಡ್ತಕ್ಕಂಥದ್ ಏನು ಅಂದರೆ ಇದು ನನ್ನ ವಸ್ತು ನಿನ್ನ ಕಂಪಾಸು ನಿನ್ನ ಎ ಇದು ಸ್ಲೇಟು ನಿಂದು ನಿಂದು ಅನ್ನೋದನ್ನು ಹೇಳಿಕೊಡ್ತಾ ಅಂದರೆ ಸ್ವಾರ್ಥ ಅನ್ನೋದನ್ನು ಹೇಳಿಕೊಡ್ತಾರೆ ಆದರೆ ಕನ್ನಡ ಮೀಡಿಯಮ್ನಲ್ಲಿ ಯಾರು ಯಾರ ವಸ್ತುಗಳನ್ನು ತಗೊಂಡಿದಿರಿ ಯಾರು ತಗೊಂಡಿದಿರ ಅವರಿಗೆ ಹೋಗಿ ಮುಟ್ಟಿಸಿರಿ ಅವರಿಗೆ ಕೊಡಿರಿ ಆಮೇಲೆ ಅವ್ರದ್ದು ತಗೋಬಾರ್ದು ಅಂತಕ್ಕಂಥದನ್ನ ವರ್ಡ್ಗಳನ್ನು ಯೂಸ್ ಮಾಡ್ತಾ ಇದ್ರು ಈಗ ಹಾಗಾಗೋಲ್ಲ ಮಗ ತಂದ ಅಂದರೆ ತಂದೆ ತಾಯಿಗಳು ಕೂಡ ಯಾರು ವಾಪಾಸ್ ತಂದುಕೊಡಲ್ಲ ಇರಲಿ ಬಿಡು ಅದು ಏನೊ ಹೊಸ ವಿಶೇಷವಾಗಿರ್ತಕ್ಕಂಥ ವಸ್ತು ಅಂತೇಳಿ ಇಟ್ಕೊತಾರೆ ಆವಾಗ ಹಾಗೆ ಇದ್ದಿಲ್ಲ ಆವಾಗ ಕನ್ನಡ ಮೀಡಿಯಮ್ನಲ್ಲಿ ಕ್ಲಾಸ್ ಕ್ಲಾಸಿಗೆ ಹೋಗಿ ನಾವು ಕೇಳ್ತಾ ಇದ್ವಿ ನಾವೇ ಒನ್ ಟು ಸವೆಂತ್ ಕನ್ನಡ ಮೀಡಿಯಮ್ಗೆ ಹೋಗ್ತ ಇದ್ರೆ ಪ್ರೈಮರಿ ಸ್ಕೂಲಲ್ಲಿ ಯಾರಾದರು ಒಂದು ವಸ್ತು ರಬ್ಬರ್ ಕಳ್ಕೊಂಡಿದ್ರೆ ಕ್ಲಾಸ್ ಕ್ಲಾಸಲ್ಲಿ ಯಾರಾದರು ಹಿಂಗೆ ಹಿಂದುಗಡೆ ಕೈ ಇಟ್ಕೊಂಡು ಮುಚ್ಚಿಟ್ಕೊಂಡು ಯಾರಾದರು ಏನಾದರು ಕಳ್ಕೊಂಡಿದ್ದಿರ ಯಾರಾದರು ಏನಾದರು ಕಳ್ಕೊಂಡಿದ್ದಿರ ಅಂತ ಕ್ಲಾಸಲ್ಲಿ ಕೇಳ್ತ ಇದ್ವಿ ಈಗ ಅದು ಇಲ್ಲ ಅದು ಕನ್ನಡ ಮಾಧ್ಯಮಗಳಲ್ಲಿ ಮಾತ್ರ ಕೆಲವು ಆಮೇಲೆ ಶಿಕ್ಷಕರ ಮಾತನ್ನು ಕನ್ನಡ ಮಕ್ಕಳೆ ಕೇಳ್ತಾರೆ ಯಾಕೆ ಅಂತಂದರೆ ಹೋಗ್ರಪ್ಪ ಅದು ತಗೊಬರ್ರಿ ಇದು ತಗೊಬರ್ರಿ ಅಂದರೆ ಮಕ್ಳು ಅಟೆಂಡೆನ್ಸ್ ಆಗಲಿ ಈವನ್ ಏನೇ ಆಗಿರ್ತಕ್ಕಂಥ ಶಾಲೆಗೆ ಸಂಬಂಧ ಪಟ್ಟಿರೋನ ಹೋಗಿ ಆಫಿಸ್ ರೂಮಿಗೆ ಹೋಗಿ ತಂದು ಕೊಟ್ಟು ಶಿಕ್ಷಕರಿಗೆ ವೇ ರೆಸ್ಪೆಕ್ಟ್ ಕೊಡ್ತಾರೆ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ನಾವು ಫೀಸ್ ಕಟ್ಟಿ ಕಟ್ತಿವಿ ನಮ್ಗೆ ಯಾವುದೇ ರೀತಿಯ ಡಿಗ್ನಿಫೈ ಅಂದರೆ ಮೀನ್ಸ್ ಒಂದು ಅದ್ಕೇನು ಹೇಳ್ತಾರೆ ಆ ರೀತಿ ಬೆಳ್ಕೋ ಬಂದು ಬಿಟ್ಟಿರ್ತಾರೆ ಅವ್ರು ಹೋಗಿ ಮಕ್ಳು ತರೋಲ್ಲ ಒಂದು ಡ್ರಸ್ಸಲ್ಲಿ ಒಂದು ಸಿಸ್ಟಮ್ ಒಂದು ಬಿಟ್ಟರೆ ಅವರಲ್ಲಿ ಒಂದು ಪ್ರೀತಿ ವಿಶ್ವಾಸ ಅನ್ನೋದು ಕನ್ನಡ ಮೀಡಿಯಮಲ್ಲಿ ಮಾತ್ರ ನಾವು ಮಕ್ಕಳಲ್ಲಿ ಕಾಣ್ಬೌದೇ ವಿನಹಾ ಈ ಇಂಗ್ಲೀಷ್ ಮೀಡಮಲ್ಲಿ ಸಾಧ್ಯವಿಲ್ಲದ ಮಾತು ಕಾಣಲ್ಲ ಅವ್ರ ಮನೆಗಳಲ್ಲಿ ಏನು ಬೆಳೆಸಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಮಕ್ಕಳು ಎಸ್ಸಸಲ್ಸಿ ವರೆಗು ಮಾತ್ರ ಏನೊ ಒಂದು ಸ್ವಲ್ಪ್ ಕೇಳ್ಬೌದು ಇನ್ನು ಪಿ ಯು ಸಿ ಆದನಂತ್ರ ಅವರು ಅವರಾಯ್ತು ಅವ್ರ ರೂಮ್ ಆಯಿತು ಆ ರೀತಿ ಒಂದು ಕಲ್ತು ಬಿಡ್ತಾರೆ ಆದರೆ ಕನ್ನಡ ಮಿಡಿಯಮ್ ನವ್ರಿಗೆ ಇಡೀ ಪ್ರಪಂಚವನ್ನೇ ಗೆದ್ದು ಬರ್ತಕ್ಕಂತಹ ಒಂದು ಕೆಪ್ಯಾಸಿಟಿ ಆ ಕನ್ನಡ ಮಿಡಿಯಮ್ನ ಮಕ್ಕಳಿಗೆ ಮಾತ್ರ ಸಾಧ್ಯ ಯಾಕೆ ಅಂದರೆ ಅವರಲ್ಲಿ ಕನ್ನಡ ಬರೋದರಿಂದ ಧೈರ್ಯ ಅನ್ನೋದು ಅಲ್ಲಿ ಬೆಳ್ಕೊಬಂದು ಬಿಟ್ಟಿರ್ತದೆ ಧೈರ್ಯವಾಗಿ ಶಿಕ್ಷಕರಲ್ಲಿ ಹೇಳ್ಕೋಡ್ತಾನಂತ ಹೋಗಿರ್ತಾರೆ ಹೋಗ್ರಿ ಮಾಡ್ರಿ ಎಗ್ರಿ ಎದ್ದೇಳಿರಿ ಬೀಳ್ರಿ ಈ ರೀತಿ ಒಂದು ಬೆಳವಣಿಗೆಯನ್ನು ಬೆಳೆಸ್ಕೊಬಂದ್ರೆ ಆ ಹುಡುಗರಲ್ಲಿ ಧೈರ್ಯ ಬರ್ತದೆ ಆ ರೀತಿಯತ್ ಇದು ಮಾಡ್ತಾರೆ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಸಿಸ್ಟಮ್ ಅನ್ನೋದನ್ನು ಕಲಿಸ್ತಾರೆ ಆ ಸಿಸ್ಟಮ್ಮೇ ಅವ್ರ ಮಕ್ಕಳನ್ನ ಹಿಂದುಗಡೆ ದಬ್ಬುತ್ತೆ ಅಂದರೆ ಇಂಗ್ಲೀಷಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಕೋಂತ ಹೋಗ್ತಾರೆ ಕನ್ನಡ ಮೀಡಿಯಮ್ಗೆ ಸ್ವಲ್ಪ ಕೊಡೋಲ್ಲ ಆಮೇಲೆ ಅದೇ ಸಿಸ್ಟಮನ್ನು ನಮ್ಮಲ್ಲಿ ಇಂಗ್ಲೀಷ್ ಮೇಡಮಲ್ಲಿ ಮಾಡ್ತಾಕಂಥ ಸಿಸ್ಟಮನ್ನು ಕನ್ನಡ ಮೇಡಮಲ್ಲಿ ಮಾಡಿದರೆ ಸಿಸ್ಟಮ್ ಮೀನ್ಸ್ ನೀಟೆಸ್ ಡ್ರಸ್ ಆ್ಯಂಡ್ ದ ನೀಟ್ನೆಸಾಗಿ ಮಾಡ್ಕೊತ ಬಂದರು ಅಂದರೆ ನಿಜವಾಗಿಯು ನಮ್ಮ ಕನ್ನಡ ಮೆಡಿಯಮ್ಮು ಸೂಪರಾಗಿ ನಡೀತದೆ ಆ ರೀತಿ ಒಂದು ಬೆಳವಣಿಗೆಯನ್ನು ಬೆಳೆಸ್ಕೋಬೇಕ್ ಅವರು ಅಷ್ಟೇ ಕರ್ನಾ ನಮ್ಮ ಕನ್ನಡದ ಭಾಷೆಯಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಇಂಗ್ಲೀಷ್ ಮೇಡಮ್ ಮಾಡ್ತಾಕಂಥ ಸಿಸ್ಟಮನ್ನೇ ಸಿಸ್ಟಮ್ ಮೀನ್ಸ್ ಒಂದು ನೀಟ್ನೆಸ್ ಬುಕ್ಕ ಇಟ್ಕೊಳ್ಳೋ ರೀತಿ ಅವನೆಲ್ಲಾ ಕಲಿಸ್ತಾ ಹೋದರೆ ಕನ್ನಡ ಮಾತ್ರ ಸೂಪರಾಗಿ ನಮ್ಮದೇ ನಮ್ಮ ಕರ್ನಾಟಕದ ರಾಜ್ಯ ಕನ್ನಡದ ನಂಬರ್ ಒನ್ ಪ್ಲೇಸಿಗೆ ಗ್ಯಾರಂಟಿ ಬರತ್ತೆ